ಮೇಡಮ್ ನೀವು ಸ್ಕೂಲ್ ಟೀಚರ್ ಅಂದರೆ ನನ್ನ ತಮ್ಮ ಫೋರ್ಥ್ ಸ್ಟ್ಯಾಂಡರ್ಡಲ್ಲಿ ನಿಮ್ಮ ಸ್ಟೂಡೆಂಟ್ ಆಗಿದ್ದಾನೆ ಒಂದು ತ್ರೀ ಡೇಸ್ ಲೀವ್ ಬೇಕಿತ್ತು ಮೇಡಮ್ ಇಲ್ಲ ಮೇಡಮ್ ನಾವಿಲ್ಲದೇ ಇಲ್ಲ ನಮ್ಮ ತಮ್ಮಂಗೆ ಸ್ವಲ್ಪ ಮೈಗೆ ಹುಷಾರಿಲ್ಲ ಇಲ್ಲ ಮೇಡಮ್ ಎಲ್ಲೋ ದೂರ ಹೋಗ್ತಿದ್ದೀವಿ ದೂರ ಹೋಗ್ತಿದ್ದೀವಿ ಅವನೊಬ್ನೇ ಮನೇಲಿರೋದಕ್ಕಾಗೋದಿಲ್ಲ ಅದಕ್ಕೆ ಪ್ಲೀಸ್ ಅರ್ಥ ಮಾಡ್ಕೊಂಡು ಒಂದು ತ್ರೀ ಡೇಸ್ ಲೀವ್ ಕೊಡ್ತೀರಾ ಇಲ್ಲ ಮೇಡಮ್ ಇದೊಂದು ಸರಿ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲ ಹೋಗಿಬಿಟ್ರೆ ಅವನೊಬ್ನೆ ಮನೇಲಿರೋದಕ್ಕಾಗೋದಿಲ್ಲ ಸೊ ಅದಕ್ಕೆ ತ್ರೀ ಡೇಸ್ ಹೋಗ್ತಿದ್ದೀವಿ ಅದಕ್ಕೆ ನಮ್ಮ ಜೊತೆನೆ ಕರ್ಕೊಂಡೋಗ್ತಿದ್ದೀವಿ ಹಾಂ ತ್ರೀ ಡೇಸ್ ಸಾಕು ಮೇಡಮ್ ಮೇಡಮ್ ಅದು ಅಷ್ಟೊಂದು ಇಂಪಾರ್ಟೆಂಟ್ ಎಕ್ಸಾಮ್ಸಾ ಅಂದರೆ ರೀ ರೀಎಕ್ಸಾಮ್ ಬರೆಯೋದಿಕ್ಕಾಗೊದಿಲ್ವಾ ನೀವೇ ಹಾಂ ಮೇಡಮ್ ಅರ್ಥ ಮಾಡಿಕೊಳ್ತೀವಿ ಹಿಂಗಂತಲ್ವಾ ತ್ರೀ ಡೇಸ್ ಅವನೊಬ್ನೇ ಇಲ್ಲಿ ಯಾರು ಕೇರ್

ಈ ತ್ರೀ ಡೇಸ್ ಅಡ್ಜಸ್ಟ್ ಮಾಡ್ಕೊಡ್ಬೋದಲ್ವ ಓಕೆ ಮೇಡಮ್ ನಮ್ಮ ತಮ್ಮ ಓದೋದು ಹಾಂ ಹಾಂ ಹಾಂ ಹಾಂ ಹಾಂ ತ್ರೀ ಡೇಸ್ ಅಷ್ಟೇ ಮೇಡಮ್ ಆಮೇಲೆ ಆವತ್ತು ಮಾರನೇ ದಿನ ಏನು ಎಕ್ಸಾಮ್ ಇರುತ್ತೋ ಅಟೆಂಡ್ ಆಗ್ತಾನೆ ಆಂ ಮೇಡಮ್ ನಮ್ಮ ತಮ್ಮ ಸ್ಟಡೀಸ್ ಅದೆಲ್ಲಾ ಹೇಗಿದೆ

ಹಾಂ ಹಾಂ ಹಾಂ ಹಾಂ ಸರಿ ಮೇಡಮ್ ಈ ಒಂದು ಸಾರಿ ಅಷ್ಟೆ ಅಡ್ಜೆಸ್ಟ್ ಮಾಡ್ಕೊಳ್ಳಿ ಸಾಕು ಹಾಂ ಥ್ಯಾಂಕ್ ಯು ಮೇಡಮ್